ನಾನು ಮಾಡುವ ಅಡುಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಹಾಗೆಯೇ ನಾನು ಚೆನ್ನಾಗೆ ಅಡುಗೆ ಮಾಡುವುದರಿಂದ ಇದರಿಂದ ಯಾವುದಾದರೂ ಉದ್ಯೋಗ ನಾನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದ್ದೆ ಹಾಗೆಯೇ ಇದನ್ನ ಇದರ ಬಗ್ಗೆ ನಾನು ನಮ್ಮ ಮನೆಯಲ್ಲಿ ಮಾತನಾಡಿದ್ದಾಗ ನಮ್ಮ ಮನೆಯವರು ಕೂಡ ನನಗೆ ಸಾಥ್ ಕೊಟ್ಟರು ಅವರು ಕೂಡ ಮಾಡು ಚೆನ್ನಾಗೆ ಮಾಡುತ್ತೀಯಲ್ಲ ನಿನಗೆ ಯಶಸ್ಸು ಸಿಗುತ್ತದೆ ಮಾಡು ಎಂದೇ ನನಗೆ ನನ್ನ ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹಿಸಿದರು ಹಾಗಾಗಿ ನಾನು ಒಂದು ಬಗೆಯ ಆಹಾರವನ್ನು ತುಂಬ ರುಚಿಕರವಾಗಿ ಮಾಡುತ್ತೇನೆ ಅದು ಏನೆಂದರೆ ವಾಂಗಿಭಾತ್ ಇದು ನಾನು ತುಂಬ ಚೆನ್ನಾಗಿ ಮಾಡುತ್ತೇನೆ